ನೋಡಿರಿ ಪೆಹಲೆ ಎಲ್ಲ ಹೇಗಿರ್ತಿತ್ತು ಅಂತಂದ್ರೆ ಇನ್ನೂ ಅಲ್ಲಿ ತಂತ್ರಜ್ಞಾನ ಬೆಳೆದಿದ್ದಿಲ್ಲ ಇಂಟರ್ನೆಟ್ ಬೆಳೆದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಆ ಟೈಮಿನಾಗ ಯಾರಿಗಾರ ಏನಾರ ಹೊಸದು ಕಲಿಬೇಕು ಅಂತಂದ್ರೆ ಒಂದು ಬುಕ್ಸರ ಓದ್ತಿದ್ದೆವು ಇಲ್ಲ ದೊಡ್ಡೋರಿಗೆ ಹೋಗಿ ಕೇಳಲತ್ತಿದ್ದೆವು ನಾವು ತೋಲರ ಅಗರ್ಸೆ ಅವ್ರಿಗೆ ಭೀ ತಿಳಿಯಲ್ಲ ಹೋಯಿತು ಅಂತಂದ್ರೆ ಬುಕ್ ಸ್ಟಾಲಿಗೆ ಹೋಗಿ ಅಲ್ಲಿ ಅಲ್ಲಿಗೆ ಹೋಗಿ ಇದಕ್ಕೆ ಲೈಬ್ರರಿಗೆ ಹೋಗಿ ಬುಕ್ಗಳೆಲ್ಲ ಓದಿ ತಿಳ್ಕೊಳ್ತಿದ್ದೆವು ಆಗಿನ ಟೈಮಿನಾಗ ಹಾಗೆಲ್ಲ ನಡಿತಿತ್ತು ಚಲೋ ಇತ್ತು ದೊಡ್ಡೋರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಯಾವ ಭಾಷೆದಾಗ ಚಲೋ ಇತ್ತು ಕನ್ನಡದಾಗ ಮಾತಾಡೋರಿಗೆ ಕನ್ನಡದಾಗ ಹಿಂದಿನಾಗ ಮಾತಾಡೋರಿಗೆ ಹಿಂದಿದಾಗ ಇಂಗ್ಲೀಷ್ದಾಗ ಮಾತಾಡೋರಿಗೆ ಇಂಗ್ಲೀಷ್ದಾಗ ತಿಳಿಸ್ತಿದ್ದರು ಕಟ್ಗೆ ಹಂಗೆ ಹಿಂಗೆ ಟೈಮ್ ಬೆಳೀತಾ ಹೋಯಿತು ಇಂಟರ್ನೆಟ್ ಬಂತು ಟೆಕ್ನಾಲಜಿ ಎಲ್ಲ ತಂತ್ರಜ್ಞಾನ ಎಲ್ಲ ಬೆಳೀತಾ ಹೋಯಿತು ಬೆಳೀತಾ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಫೋನ್ಗಳು ಬಂದವು ಫೋನ್ಗಳು ಲ್ಯಾಪ್ ಟಾಪ್ಗಳು ಬಂದವು ಎಲ್ಲ ಬಂದವು ಆದರೆ ಏನು ಹಾಕಿದ್ರು ಭೀ ಸೀದಾ ಮನೆಗೆ ಕೂತಲ್ಲೇ ಕೂತ್ರೂ ಭೀ ಬಂತು ನಿಂತರೂ ಭೀ ಬಂತು ಎಲ್ಲ ಏನಾರ ಡೌಟೆ ಬಂತು ಏನಾರ ಯಾವ್ದರ್ದಾರ ಬಗ್ಗೆ ಸಮಸ್ಯೆಯೇ ಬಂತು ಫೋನ್ದಾಗ ಕೇಳಿದೆವೇನು ಗೂಗಲ್ದಾಗ ಅದು ಹೇಳಿಕೊಡ್ತಿತ್ತು ಹೀಗಾಯ್ತು ಆಯ್ತಯ್ತ ಈಗ ಅದರ ಕಡೆದು ತೋಲ್ ಭಾರಿ ಆಯಿತು ಈಗ ಎಲ್ಲಿ ಕೂತಲ್ಲಿ ಎಲ್ಲಿ ನಿಂತಲ್ಲಿ ಎಲ್ರೆ ಹೊರಗೆ ಎದ್ದು ಹೋದರೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದು ಮನ್ಸಿನಾಗ ಬಂತಂದ್ರೆ ಎಲ್ಲಿ ಬೇಕೋ ಅಲ್ಲಿ ತಿಳ್ಕೊಳ್ಬೋದು ಅದು ಯಾವುದೇ ವಿಷಯ ಇರಲಿ ಅದು ನಮಗೆ ಯಾರಿಗಾದ್ರು ಗೊತ್ತಿದೆ ಈಗ ಅಗರ್ಸೆ ನಾವು ಯಾರಾರ ಮನುಷ್ಯರಿಗೆ ಕೇಳ್ದೆವು ಇದರ ಬಗ್ಗೆ ಏನಾದ್ರೂ ಅಂತಂದ್ರೆ ಅವ್ರಿಗೆ ಗೊತ್ತಿರ್ತದೋ ಗೊತ್ತಿಲ್ಲೋ ಅಂತ ಯಾರಿಗೆ ಖುನದ ಕಟ್ಗೆ ಇಂಟರ್ನೆಟ್ದಾಗ ಹಾಕ್ದೆವು ಅಂತಂದ್ರೆ ತಂತ್ರಜ್ಞಾನ ಎಲ್ಲ ಇಟ್ಟು ಬೆಳೆದಾಕಿ ಕೇಳ್ದಕ್ಕ ಎಲ್ಲನೇ ಖುನದ ಏನು ಕೇಳಿದ್ರು ಭೀ ಹೇಳಿ ಕೊಡ್ತದ ಕಟ್ಕೇ ಈಗ ಟೈಮಿನಾಗದು ಓಟ್ ಎಲ್ಲ ಬೆಳೆದದ ಇದೆಲ್ಲ ಚಲೊಂದಾಯ್ತು ಒಂದು ಸಮಸ್ಯೆ ಏನಿದೆ ಇದರಾಗ ಅಂತಂದ್ರೆ ಇಷ್ಟೆಲ್ಲ ಬೆಳೆದು ಭೀ ಅದಕ್ಕೆ ಮಾತಾಡಬೇಕು ಅಂತಂದ್ರೆ ಒಣ ಇಂಗ್ಲೀಷ್ದಾಗೆ ಮಾತಾಡಬೇಕಾಯ್ತದ ಅದಕ್ಕೆ ಅದರದ್ದೆ ಬಗ್ಗೆ ಕೇಳೋದು ಇಲ್ಲಿ ಅದಕ್ಕೆ ಇಂಗ್ಲಿಷ್ದಾಗೆ ಏನು ಅಂತಾರೆ ಅಂತ ಪೆಹಲೆ ತಿಳ್ಕೊಳ್ಬೇಕು ತಿಳ್ಕೊಂಡ್ಮೇಲೆ ಅದಕ್ಕೆ ಅಚ್ಚ ಇದಕ್ಕೆ ಇಂಗ್ಲೀಷ್ದಾಗ ಹಿಂಗೆ ಅಂತಾರೆ ಅದು ಕನ್ನಡದಾಗಿಂದ ಮಾತೇ ಇರ ಹಿಂದಿದಾಗಿಂದೇ ಮಾತಿರಲಿ ಅದಕ್ಕೆ ಇಂಗ್ಲೀಷ್ದಾಗ ತಿಳ್ಕೊಂಡು ಅದಕ್ಕೆ ಕೇಳ್ಬೇಕಾಯ್ತದ ಈಗ ನೀರಿಂದ ಬಗ್ಗೆದಾಗೆ ಕೇಳೋದಿತ್ತು ಅಂತಂದ್ರೆ ಅದಕ್ಕೆ ನೀರು ಅಂತ ಕೇಳಿದ್ರೆ ಅದು ಏನು ಭೀ ಹೇಳಲ್ದು ಅದಕ್ಕೆ ವಾಟರ್ ಅಂತ ಕೇಳ್ಬೇಕಾಯ್ತದ ಇಂಥವೆಲ್ಲ ಕಲಿತ್ಕೋಬೇಕಾಯ್ತು ಈಗ ಇವು ಎಲ್ಲ ಹುಷಾರು ಇದ್ದಿನವರು ಓದಿದವ್ರು ಬರ್ದಿನವ್ರಾಗ್ಲಿ ಇಲ್ಲ ಅಂತ ಅಂದ್ರೆ ಎಲ್ಲ ಥೋಡೆ ತಿಳುವಳಿಕೆ ಜ್ಞಾನ ಇದ್ದಿರೋರಿಗೆಲ್ಲ ತೋಲ್ ಚಲೋ ಆಯ್ತು ಅವರಿಗೆಲ್ಲ ಗೊತ್ತಿದಿದ್ದೆ ಜರ ಒಣ ಇಂಗ್ಲೀಷ್ದಾಗ ಕೇಳೋದಿದಿತ್ತು ಥೋಡೆ ಅಜ್ಞಾನಿಗಳಿಗೆ ಥೋಡೆ ಅನ್ಗಡ್ ಮಂದಿಗಳಿಗೆ ಅವೆಲ್ಲ ಏನು ಮಾಡಬೇಕು ಓದಿದವ್ರಿಲ್ಲ ಬರ್ದಿದವ್ರಿಲ್ಲ ಇಂಗ್ಲೀಷ್ದಾಗ ಹೋಗಿ ಯಾರಿಗಾರ ಕೇಳಬೇಕು ಇಲ್ಲಂದ್ರೆ ಅವಕ್ಕೆ ಭೀ ಅಪ್ಪ ಹ್ಞೂ ಅಪ್ಪ ನೀರು ಅಂಬುದು ನೆನ್ಪು ಹೋಗಿ ವಾಟರ್ ಅಂದ ಅದಕ್ಕೆ ಹೋಗಿ ಲೈಟ್ ಎಂಬ ಜ್ ಬೆಳಕು ಎಂಬ ಜಾಗದಾಗ ಲೈಟ್ ಅಂದ ಅದು ಇದು ಎಲ್ಲ ಹೊಸದು ಹೊಸದು ಇಂಗ್ಲೀಷ್ ಇಂಗ್ಲೀಷ್ ಕಲ್ತ್ಕೊಳ್ಬೇಕಾಗ್ಲತ್ತದು ಯಾರಿಗಾರ ಈಗ ಎಲ್ಲಿಗಾರ ಹೋಗೋದದ ಅಂತಂದ್ರೂ ಭೀ ಇದು ಹಾದಿ ಎಲ್ಲದ ಅಂತ ಕೇಳೋ ಜಾಗದಾಗ ಭೀ ಮ್ಯಾಪಿನಾಗೆ ಹಾಕಬೇಕಾಗ್ಲತ್ತತು ಇದ್ರಾಗ ಗೂಗಲ್ದಾಗ ಹಾಕಿದ್ರೆ ಅದು ಹಾದಿ ಬೀದಿ ತೋರ್ಸಲತ್ತಿತ್ತು ಕಟ್ಗೆ ಅದು ಇಂಗ್ಲೀಷ್ದಾಗೆ ಹಾಕಬೇಕಾಗ್ಲತ್ತತು ಯಾರಿಗಾರ ಫೋನ್ ಹಚ್ಬೇಕು ಅಂತಂದ್ರೂ ಭೀ ಫೋನ್ ಹಚ್ಚಿದ್ಮೇಲೆ ನಾವೆಲ್ಲ ಎಲ್ಲರಿಗಿಂತ ಪೆಹಲೆ ಹಲೋ ಅನ್ಬೇಕಾಗ್ಲತ್ತತು ಹಲೋ ಭೀ ಇಂಗ್ಲೀಷ್ದಾಗೆ ಅನ್ಬೇಕಾಗ್ಲತ್ತತು ಹೀಗೆಲ್ಲ ಇವೆಲ್ಲ ಬಳಕೆ ಆಕ್ಕೋತ ಆಕ್ಕೋತ ಆಕ್ಕೋತ ಕನ್ನಡದ ಬಳಕೆ ತೋಲ್ ಕಮ್ಮಾಗ್ಲತ್ತತು ಕನ್ನಡ ಎಂಬುದು ಯೂಸ್ ಮಾಡದೆ ಬಿಟ್ಕೊಡ್ಲತ್ತವು ಮಂದಿ ಬಳಸದೇ ಬಿಟ್ಕೊಟ್ವು ಒಣ ಇಂಗ್ಲೀಷ್ ಮಾತುಗಳು ಕಲ್ತ್ಕೊಂಡು ಒಂದು ಹತ್ತು ಮಾತಿನಾಗ ಹತ್ತು ಮಾತು ಕನ್ನಡದಾಗ ಹೇಳಿದ್ರೆ ಅದ್ರಾಗಿಂದು ಒಂದು ನಾಲ್ಕರ ಇಲ್ದ್ರ ಮೂರರ ಮಾತುಗಳು ಇಂಗ್ಲೀಷ್ದಾಗ ಎರಡು ಅವು ಇರ್ಲತ್ತವು ಹಾಗಾಗಿ ಕನ್ನಡದ ಪೂರಾ ಬಳಕೆಯಾಗಿ ಪೂರ ಕಮ್ಮಾಗ್ಲತ್ತತು ಇಂಗ್ಲೀಷ್ ಎಲ್ಲ ಬೆಳಿಯತ್ತತು ಇಂಥವೆಲ್ಲ ಸಮಸ್ಯೆಗಳು ಹೊಂಟವು ಇಂಗ್ಲೀಷ್ ಬಳಕೆಯಿಂದ ಇವು ಮಾ ತಂತ್ರಜ್ಞಾನ ಮತ್ತ ಇಂಟರ್ನೆಟ್ ಎಲ್ಲ ಬಂದಿದ್ದು ಕಡದು ಎಲ್ಲ ಒಣ ಇಂಗ್ಲೀಷ್ದಾಗೆ ಆಗ್ಲತ್ತವು ಬೇರೆ ಬೇರೆ ಅನ್ಯ ಭಾಷೆಗಳಿಗೆಲ್ಲ ಕೆಳಗೆ ಹಾಕ್ಯಾಕ್ತು ಇಂಥ ಇಂಥ ಸಮಸ್ಯೆಗಳು ಬಂದವು ಅಂತ